ನಮ್ಮ ಮನೆ ಒಳಗೆ ಎಲ್ ಪಿ ಜಿ ಗ್ಯಾಸ್ ಐತೆ ರೀ ಅಂದ್ರೆ ಎಲ್ ಪಿ ಜಿ ಸ್ಟೌವ್ ಐತಿ ಅದಕ್ಕಿನ್ನ ಮೊದ್ಲು ನಾವು ಕಟ್ಗೆ ಒಲೆ ಮ್ಯಾಲ ಅಡ್ಗೆ ಮಾಡ್ತಿದ್ವಿ ರೀ ಅದ್ರದ್ದು ಏನೂ ಚಿಂತೆ ಇದ್ದಿದ್ದಿಲ್ಲ ರೀ ಒಲೆ ಹಚ್ಚಿ ನಾವು ಬೇಕಾದಂಗೆ ಅಡ್ಗೆ ಮಾಡ್ತಿದ್ವಿ ರೀ ಅದು ಅಲ್ಲಿ ಲೀಕ್ ಆಯ್ತು ಇಲ್ಲಿ ಲೀಕ್ ಆಯ್ತು ಏನೂ ಅದರದ್ದು ಪ್ರಾಬ್ಲಮ್ ಇದ್ದಿಲ್ಲ ರೀ ಆದ್ರೆ ಈಗ ಎಲ್ ಪಿ ಜೀ ಗ್ಯಾಸ್ ತಗೊಂಡ ಮೇಲೆ ರೀ ಅದ್ರ ಬಗ್ಗೆ ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕಾಗ್ತೈತೆ ರೀ ಏನು ಮುಂಜಾಗ್ರತೆ ವಹಿಸ್ಬೇಕಪ್ಪ ಅಂತಂದ್ರೆ ಮೊದಲು ರೆಗ್ಲೇಟ್ರ ಸರಿ ಐತಿ ಇಲ್ವಾ ನೋಡ್ಕೋಬೇಕು ಸಿಲೆಂಡ್ರ್ ತಂದಾಗ ಅದ್ರೊಳಗೆ ಒಂದು ವೈಸರ್ ಇರ್ತೈತೆ ರೀ ಆ ವೈಸರ್ ಸರಿ ಐತೋ ಇಲ್ವೋ ಹಾಕಿ ನೋಡ್ಕೋಬೇಕು ಸ್ ರೆಗ್ಲೇಟ್ರ್ ಹಾಕು ಮು ಹಾಕಿದಾಗ ಅದು ಟಿಸ್ ಅಂತ ಹೇಳಿ ಹವಾ ಬಂತಂದ್ರೆ ಹಂಗಾರೆ ಇದ್ರಾಗ ಸಿಲಿಂಡ್ರ್ನ್ಯಾಗ ಒಂದು ಸಣ್ಣ ವೈಸರ್ ಇರ್ತೈತೆ ರೀ ಅದು ಹೋಗಿರ್ತೈತಿ ಅದು ಹೋಗಿತ್ತಪ್ಪ ಅಂತಂದ್ರೆ ಅದು ಗ್ಯಾಸ್ ಎಲ್ಲ ಹೊರಗೆ ಬಂದು ಬಿಡ್ತೈತೆ ರೀ ವಾಸ್ನೆ ಹಿಡ್ದು ಬಿಡ್ತೈತಿ ಅವಾಗ ನಾವು ತಿಳ್ಕೊಬೇಕ್ ರೀ ಇದು ಸಿಲಿಂಡ್ರ್ನ್ಯಾಗ ಇದ್ದಂಥ ವೈಸರು ಹೋಗೈತಿ ಅಂತಂದು ಆನಂತರ ಇವ್ರಿಗೆ ಸಿಲಿಂಡ್ರ್ ಕೊಡ್ತಾರಲ್ಲ ರೀ ಅವರಿಗೆ ಫೋನ್ ಮಾಡಿ ಹೇಳಿದ್ರೆ ಅವರು ಬಂದು ಒಂದು ವೈಸರ್ ಹಾಕಿ ಆನಂತರ ಹೋಗ್ತಾರ್ ರೀ ಮತ್ತು ದಿನಾಲೂ ನಾವು ಮಲ್ಗೋ ಮುಂದೆ ರೇಗುಲೆಟ್ರ್ ಇರ್ತೈತಲ್ಲ ರೀ ಅದ್ರಾಗ್ ಆಫ್ ಮಾಡ್ಬೇಕು ರೀ ಆದ್ರೆ ಮುಂಜಾನೆ ಹಚ್ಚುವ ಹೊತ್ನ್ಯಾಗ ಮತ್ತೆ ಆನ್ ಮಾಡ್ಕೊಬೇಕ್ ರೀ ಆನ್ ಮಾಡಿಕೊಂಡು ಗ್ಯಾಸ ಹಚ್ಬೇಕು ರೀ ಆದ್ರೆ ಅವು ಬಟನ್ನ ಸರಿ ಅದಾವಾ ಇಲ್ಲ ಎಡಕ್ಕೆ ತಿರ್ಗಿಸಿದ್ರೆ ಹತ್ತಿ ಅವು ಗ್ಯಾಸ್ ಬರ್ತೈತಿ ಬಲಕ್ಕೆ ತಿರ್ಗಿಸಿದ್ರೆ ಬಂದ್ ಆಕೈತಿ ಅನ್ನೋದರ ಕಲ್ಪ್ನೆ ಇರ್ಬೇಕು ರೀ ನಾವು ಒಂದು ವೇಳೆ ಅದು ಏನೂ ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ಸಣ್ಣ ಇಟ್ಟಾಗ ಒಮ್ಮೊಮ್ಮೆ ಉಕ್ಕಿ ಬಿಡ್ತೈತೆ ರೀ ಉಕ್ಕಿದಾಗ ಆರಿದ್ದು ಗೊತ್ತಾಗೋಂಗಿಲ್ಲ ಎಲ್ಲಾರ ಹೊರಗೆ ಒಂದು ಸಲ್ಪ ಹೋಗಿ ಬರುತ್ಲೇ ಉಕ್ಕಿ ಬಿಡ್ತೈತಪ್ಪ ಅಂದ್ರೆ ಆರಿಬಿಡ್ತೈತಿ ಆವಾಗ ವಾಸ್ನೆ ಬರ್ತೈತಲ್ಲ ವಾಸ್ನೆ ಮೂಲಕ್ನೇ ಕಂಡುಹಿಡ್ಕೊಂಡು ನಾವು ಏನು ಮಾಡಬೇಕಪ್ಪ ಅಂದ್ರೆ ಒಳಗೆ ಬಂದಾಗ ಒಟ್ಟು ಕರೆಂಟ್ ಹಚ್ಬಾರ್ದು ಇಲ್ಲ ಕಡ್ಡಿ ಕೆರಿಬಾರ್ದು ಅದು ವಾಸ್ನೆ ಹೋಗೋ ತನಕ ಕಿಟಕಿ ಬಾಗ್ಲ್ ಎಲ್ಲ ತೆಗೆದ್ ಬಿಡ್ಬೇಕ್ ರೀ ಒಂದು ಹತ್ತು ಹದಿನೈದು ನಿಮಿಷ ಬಿಡ್ಬೇಕು ಆಮ್ಯಾಲ್ ಅದು ಎಲ್ಲ ವಾಸ್ನೆ ಹೋದಮೇಲೆ ಮತ್ತೆ ಹೊರ್ಳಿ ಗ್ಯಾಸ್ ಆಫ್ ಮಾಡಿರ್ತೀವಲ್ಲ ರೀ ಮತ್ತೆ ಹೊರ್ಳಿ ಹಚ್ಚಿಕೊಂಡು ಅಡ್ಗೆ ಮಾಡಕ್ಕೆ ಕುಂದ್ರ್ಬೇಕು ರೀ ಈ ರೀತಿ ನಾವು ಗ್ಯಾಸಿನ ಬಗ್ಗೆ ಒಂದಿಷ್ಟು ಮುಂಜಾಗ್ರತೆ ವಹಿಸ್ಕೊಬೇಕ್ ರೀ ಈಗ ಅದಕ್ಕೆ ಅಂತ ಹೇಳಿ ಸೇಫ್ಟಿ ಗ್ಯಾಸ್ ಬನ್ಬಿಟ್ಟವೆ ರೀ ಗ್ಯಾಸಿಗೆಲ್ಲ ಸೇಫ್ಟಿ ಬಂದವೆ ನೋಡಿರಿ ಅವ್ನ ಹಾಕ್ಕೊಂಡ್ರೆ ನಮ್ಗೆ ಅದು ಎಲ್ಲಿ ಏನಾದರೂ ಕೂಡ ನಮ್ಗೆ ಲೀಕ್ ಆದರೂ ಕೂಡ ಅದು ಒಟ್ಟು ಮನೆಗೆ ಅಪಾಯಕಾರಿ ಮಾಡಂಗಿಲ್ಲ ರೀ ಅದು ಅದು ಲೀಕ್ ಎಲ್ಲಾಗಿರ್ತೈತೆ ಅಲ್ಲಿ ಅಷ್ಟೇ ತೋರಿಸ್ಬಿಡ್ತೈತ್ ರೀ ಅದು ಇಲ್ಲ ಅಂದರೆ ಗ್ಯಾಸ ತನ್ನಷ್ಟಕ್ಕೆ ತಾನೇ ಬಂದ್ ಆಕತ್ ರೀ ಅದನ್ನು ಹಾಕ್ಕೊಳ್ಳುದು ಭಾಳ ಚಲೋ ನೋಡಿ ರೀ ಸೇಫ್ಟಿ ಗ್ಯಾಸ್ ಅಂತ ಹೇಳಿ ಅದನ್ನು ಅದರಿಂದ ಸುರಕ್ ಅಂದರೆ ಗ್ಯಾಸಿನ ಸುರಕ್ಷತೆ ರೀ ಅದರಿಂದ ಏನು ಮಾಡಬೇಕಪ್ಪ ಅಂತಂದ್ರೆ ಅದು ಗ್ಯಾಸ್ ಸಿಲೆಂಡ್ರ್ ಆಗೈತಿ ಇಲ್ಲ ಅನ್ನೋದು ಕೂಡ ತೋರಿಸ್ತೈತೆ ರೀ ಆದರೆ ಅದಕ್ಕೂ ಒಂದು ರೇಗುಲೆಟ್ರ್ ಇರ್ತೈತೆ ರೀ ಆದ್ರೆ ಅದನ್ನು ಹಚ್ಚುವ ಹೊತ್ನಾಗ ಅದ್ರಾಗ ಒಂದು ದುಂಡಂದು ಇರ್ತೈತೆ ರೀ ಅದನ್ನು ಒಂದು ಎರಡು ಮೂರು ಸಲ ಪ್ರೆಸ್ ಮಾಡಿ ಹಚ್ಚಿದರೆ ಗ್ಯಾಸ್ ಬರ್ತೈತೆ ರೀ ಇಲ್ಲ ಅಂದ್ರೆ ಬರೋದೇ ಇಲ್ಲ ಮತ್ತು ಕಲಿಯದೆ ಇದ್ದೋರಿಗೆ ಭಾಳ ಪ್ರಾಬ್ಲಮ್ ಆಗತ್ತೆ ರೀ ಅದು ಇದು ಹೇಗಪ್ಪಾ ಹಚ್ಚೋದು ಏನು ಮಾಡೋದು ಅಂತಂದು ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಅದನ್ನು ಮೊದ್ಲು ಅವ್ರಿಗೆ ಸರಿಯಾಗಿ ತಿಳಿಸಿ ಹೇಳ್ಕೊಡ್ಬೇಕು ರೀ ಇಲ್ಲ ಇದನ್ನು ಒಂದು ಮೂರು ನಾಲ್ಕು ಸಲ ಒತ್ಬೇಕು ಒತ್ತಿದ್ರೆ ಅಲ್ಲಿ ಗ್ಯಾಸ್ ಬರ್ತೈತಿ ಆನಂತರ ನಾವು ಹಚ್ಬೋದು ಇಲ್ಲ ಅಂತಂದ್ರೆ ಬಂದ್ ಆಗೈತೆ ಅಂತ ಹೇಳಿ ನಮ್ದು ಗ್ಯಾಸ್ ಆಗೈತೆ ಗ್ಯಾಸ್ ಆಗೈತೆ ಅಂತ ಹೇಳಿ ಅಡ್ಗೆ ಮಾಡೋದ ಬಿಟ್ಬಿಡ್ತಾರೆ ರೀ ಅವ್ರು ನೋಡಿ ರೀ ಎಲ್ ಪಿ ಜಿ ಇದ್ರೆ ತೊಗೊಂಡ್ರೆ ನಾವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಬಳ್ಸ್ಕೊಬೇಕಾಗತ್ತೆ ಬಳಸ್ಕೊಳ್ಲಿಲ್ಲ ಅಂದ್ರೆ ಅನಾಹುತಗಳು ಭಾಳ ಆಕ್ತಾವೆ ರೀ ಇಲ್ಲ ಅಂದ್ರೆ ಹಚ್ ಹಚ್ಚೋರಗ ಆರಿತ್ತಪ್ಪ ಏನೂ ಮಾಡೋದಿಲ್ಲ ಬಿಡೋದಿಲ್ಲ ಹೊರಗೆ ಬಂದು ಏ ಆರೈತೆ ತಡಿ ಅಂತ್ಹೇಳಿ ಪಟ್ನೆ ಬಂದು ಕಡ್ಡಿ ಕೆರದು ಬಿಟ್ರೆ ಏನಾಕ್ಯೈತಿ ಉರಿ ಹತ್ಕೊಂಡು ಹೊಕ್ಯೈತಿ ಆ ಮನ್ಷ್ಯರೂ ಇದಾಗ್ತಾರೆ ಇಲ್ಲ ಮನಿಗಾರ ಇದಾಗತ್ತೆ ಹಾಗಾಗಿ ಏನು ಮಾಡ್ಬೇಕಪ್ಪ ಅಂದ್ರೆ ಸೇಫ್ಟಿ ಗ್ಯಾಸ್ ಬಂದವಲ್ಲ ರೀ ಅದನ್ನು ಹಾಕ್ಬಿಟ್ರೆ ಯಾವುದೇ ಏನೂ ತೊಂದರೆ ಆಗೋದಿಲ್ಲ ರೀ ಅವರೂ ಸೇಫ್ ಆಗಿರ್ತಾರೆ ಮತ್ತು ನಮ್ಗೆ ಗ್ಯಾಸ್ ಆಗೈತಿ ಬಿಟ್ಟೈತಿ ಅನ್ನೋದು ತಿಳಿಸಿನೂ ಕೊಡ್ತೈತೆ ರೀ ಅದು ಅಂದ್ರೆ ಒಂದು ಎರಡು ದಿನ ಮೊದ್ಲು ಇದ್ದಾಗ ನಾವು ಬುಕ್ ಮಾಡಕ್ಕಾರ ಅನುಕೂಲ ಆಕೈತೆ ರೀ ಈ ಎಲ್ಲ ನಿಯಮಗಳನ್ನು ನಾವು ಪಾಲಿಸ್ ಪಾಲನೆ ಮಾಡಿದ್ರೆ ಆ ಎಲ್ ಪಿ ಜಿಯನ್ನು ಉಪಯೋಗ್ಸ್ಕೊಳ್ಳಕ್ಕೆ ಅಥವಾ ಅಡ್ಗೆ ಮಾಡಕ್ಕೆ ಏನೂ ತೊಂದ್ರೆ ಇಲ್ಲ ರೀ ಆದ್ರೆ ಸಲ್ಪ ನೆನ್ಪಿನ ಶಕ್ತಿ ಇದಕ್ಕೆ ಭಾಳ ಬೇಕಾಗತ್ತೆ ರೀ ಯಾವಾಗ ಹಚ್ಚೀನಿ ಬಿಟ್ಟೀನಿ ಅನ್ನೋದು ಇಲ್ಲ ಅಂದ್ರೆ ಹಚ್ಚಿಟ್ಟು ಹೊರಗೆ ಹೋಗಿಬಿಟ್ರಿಯಪ್ಪ ಅಂತಂದ್ರೆ ಗ್ಯಾಸು ತನ್ನಷ್ಟಕ್ಕೆ ತಾನೇ ಉರಿ ಹೋಗ್ಬಿಡ್ತೈತೆ ರೀ ಆದ್ರೆ ಇದು ಸೇಫ್ಟಿ ಗ್ಯಾಸ್ ಹಾಕೋದರಿಂದ ಏನಾಗುತ್ತಪ್ಪ ಅಂತಂದ್ರೆ ಹಚ್ಚಿಟ್ಟು ಹೋದರೂ ಕೂಡ ಅದು ಉಕ್ಕಿ ಆರಿತಪ್ಪ ಅಂದ್ರೆ ತನ್ನಷ್ಟಕ್ಕೆ ತಾನೇ ಗ್ಯಾಸ ಬಂದ್ ಆಗ್ಬಿಡ್ತೈತೆ ರೀ ಹಾಗಾಗಿ ಇದು ಎಲ್ಲಕ್ಕಿಂತ ಇದ್ನ ಹಾಕ್ಕೊಳ್ಳೋದು ಭಾಳ ಚಲೋ ಅಂತ ಹೇಳಿ ನನ್ನ ಅಭಿಪ್ರಾಯ